ನಾವು ವರ್ಷ ಪೂರ್ತಿ ಬೆಳೆಯುವ ಬೆಳೆ ಅಂದರೆ ಕಬ್ಬು ಇಲ್ಲಿ ಇನ್ನು ಅಂದರೆ ನಮ್ಮ ವಿಜಯನಗರ ಡಿಸ್ಟಿಕ್ಕಲ್ಲಿ ವರ್ಷ ಪೂರ್ತಿ ಬೆಳೆಯೋದು ಒಂದೇ ಬೆಳೆಯಂದರೆ ಕಬ್ಬು ಕಬ್ಬು ಯಾವರೀತಿ ಬೆಳಿತೀವಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟು ನೆಲಕ್ಕೆ ಮುರಿ ಹೊಡಿಯೋದು ಅಂತೇ ಪೆಟ್ಲಾ ಹಾಕೋದು ಅಂತೇ ಟ್ಯಾಕ್ಟ್ರೀ ಇಂದ ಈ ಥರಯಲ್ಲ ಮಾಡಿಬಿಟ್ಟು ಮುರಿಗಳನ್ನು ಮಾಡಿಬಿಟ್ಟು ಅದಕ್ಕೆ ತುಂಬ ತುಂಡು ತುಂಡಾಗಿ ಬೀಜಗಳನ್ನು ಹಾಕಿಬಿಟ್ಟು ಕಬ್ಬನ್ನು ಬೆಳೀತಾರೆ ನಮ್ಮಕಡೆ ಕಬ್ಬು ಬೆಳೀತಾರೆ ಭತ್ತ ಬೆಳೀತಾರೆ ಬಾಳೆ ತೆಂಗಿನ ಕಾಯಿ ಈ ರೀತಿ ನಾವು ಬೆಳಿತೀವಿ ಹ್ಞೂ ಈ ರೀತಿ ನಾವು ಬೆಳಿತೀವಿ ಬೆಳಕುದ್ದ ಇಲ್ಲಿ ಜಾಸ್ತಿ ಅಂದರೆ ನಾವು ಭತ್ತಗಳನ್ನು ಸಹ ಬೆಳಿತೀವಿ ಬಾಳೆ ಬಾಳೆ ಬೆಳಿತೀವಿ ವರ್ಷ ಪೂರ್ತಿ ಮಳೆಗಾಲದಲ್ಲಿ ಬಾಳೆ ಇಂಥದನೆಲ್ಲ ಸಹ ನಾವು ಬೆಳೆದು ಕಬ್ಬು ಬೆಳೆದು ಭತ್ತದಲ್ಲಿ ಫಸ್ಟು ನೆಲ್ಲು ತಂದು ಭತ್ತ ಅಂದರೆ ನೆಲ್ಲು ತಗೊಂಡು ಹೊದ್ದು ನೆಲ್ಲನ್ನು ಮಗ್ಸೆ ಹಾಕಿ ಮಾಡಿ ಮಾಡಿಬಿಟ್ಟು ತಿರ್ಸಿ ಜೊತೆಯಲ್ಲಿ ಅದನ್ನು ಹಚ್ಚಿಬಿಟ್ಟು ಅದನ್ನು ಆ ತಿಂಗಳ ಬೆಳೆ ಎಂದು ಆರು ತಿಂಗಳಲ್ಲಿ ಅದನ್ನು ಎಣ್ಣೆ ಮಣ್ಣು ಎಣ್ಣೆ ಹೊಯ್ದು ಉಪ್ಪು ಜೈವಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಈ ರೀತಿ ಗೊಬ್ಬರಗಳನ್ನು ಹಾಕಿ ಅದರ ಜೊತೆಯಲ್ಲಿ ಭತ್ತವನ್ನ ಬೆಳೆಸ್ತೀವಿ ಭತ್ತ ಬೆಳ್ಸಿ ಬಿಟ್ಟು ಕೊಯ್ಲು ಮಾಡಿಬಿಟ್ಟು ಅದಕ್ಕೆ ಇಷ್ಟು ಒಂದು ಕಿಂಟಲ್ಗೆ ಇಷ್ಟು ಅಂತ ರೇಟ್ಗಳನ್ನು ಸಹ ಮಾಡಿಬಿಟ್ಟು ಮಾರ್ಕೆಟ್ ಮಾಡ್ತೀವಿ ವ್ಯಾಪಾರ ಮಾಡುವಾಗ ದಲ್ಲಾಳಿಗಳು ಮಾತ್ರ ತಗೆದ್ಕೊಂಡು ಹೋಗ್ತಾರೆ ಯಾಕಂದ್ರೆ ನಾವು ಹೊಲದಲ್ಲಿ ವ್ಯಾಪಾರವನ್ನು ಮಾಡಿಬಿಟ್ಟು ಹೊಲದಲ್ಲಿ ಯಾವಾಗಿಂಗೆ ಇಷ್ಟಕ್ಕೆ ಅಂತ ಹೇಳಿಬಿಟ್ಟು ಮಾರಾಟವನ್ನು ಭತ್ತವನ್ನು ಮಾಡ್ತೀವಿ ಅದೇ ರೀತಿ ಬಾಳೆ ಬಾಳೆಯನ್ನು ಏನಪ್ಪಾ ಮಾಡ್ತೀವಂದರೆ ಬಾಳೆ ಗಿಡ ಬಾಳೆ ಹಣ್ಣನ್ನು ಬೆಳೆದುಬಿಟ್ಟು ಬಾಳೆ ಹಣ್ಣು ಒಂದು ಗೊನೆಗೆ ಇಷ್ಟು ಅಂತ ಹೇಳಿಬಿಟ್ಟು ಮಾರ್ಕೆಟ್ ಮಾಡ್ತೀವಿ ಮಾರ್ಕೆಟಲ್ಲಿ ಯಾವ ರೀತಿಯಿದೆ ಬಾಳೆಗೆ ಅಂತ ಹೇಳಿದ್ರೆ ಇನ್ನೂರಕ್ಕಿಂತ ಮುನ್ನೂರು ಒಂದು ಗೊನೆಗೆ ಒಂದು ಡಜನಿಗೆ ಮೂವತ್ತು ನಲವತ್ತು ರುಪಾಯಿಗೆ ಸಹ ನಾವು ಮಾರಾಟ ಮಾಡಿಬಿಟ್ಟು ಬಾಳೆ ಎಲೆ ಹಾಗೆ ಮಾಡಿ ಅದರ ಜೊತೆಯಲ್ಲಿ ಹುಗ್ಗಿಯ ಜೊತೆಯಲ್ಲಿ ಬಾಳೆ ಗಿಡನ ಬೆಳೆದುಬಿಟ್ಟು ಬಾಳೆ ಮಾರಾಟವನ್ನು ಮಾಡ್ತೀವಿ ತೆಂಗಿನಕಾಯಿ ಅದೇ ತೆಂಗಿನಕಾಯಿ ಅಗ್ರಿಕಲ್ ಆಫೀಸ್ ಅಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಅರ್ಧ ಅಂದರೆ ಅರ್ಧ ಸಹಾಯಧನ ಅರ್ಧ ಬೀಜ ದನಕ್ಕೆ ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜಗಳನ್ನು ತಗೋಬಂದು ನಾವು ಉಳುಮೆ ಮಾಡಿ ಉಳುಮೆ ಮಾಡಿಬಿಟ್ಟು ಬೀಜಗಳನ್ನು ಹಾಕಿ ಸಸಿ ಮಾಡಿಬಿಟ್ಟು ಗಿಡಗಳಾಗಿ ಬೆಳ್ಸಿ ಬಿಟ್ಟು ತೆಂಗಿನಕಾಯಿಯನ್ನು ಮಾರಾಟ ಮಾಡ್ತೀವಿ ಅದು ಎಳನೀರಾಗಿಯು ಸಹ ಮಾರಾಟ ಮಾಡ್ತೀವಿ ಮತ್ತು ಕಾಯಿ ಆಗಿ ಸಹ ಮಾರಾಟ ಮಾಡ್ತೀವಿ ಮತ್ತು ಕೊಬ್ಬರಿಯಾಗಿ ಸಹ ಮಾರಾಟ ಮಾಡ್ತೀವಿ ಅದೇ ಕೊಬ್ಬರಿಯನ್ನ ಎಣ್ಣೆಯನಾಗಿಯು ಸಹ ಮಾರ್ಪಾಟು ಮಾಡಿಬಿಟ್ಟು ಎಣ್ಣೆ ಮಾಡಿಬಿಟ್ಟು ಎಣ್ಣೆ ಸಹ ಮಾರಾಟವನ್ನು ಮಾಡ್ತೀವಿ ಈ ಮಳೆಗಾಲ ಮಳೆಗಾಲ ಚಳಿಗಾಲ ಬೇಸಿಗೆಕಾಲ ಅನ್ನೋದು ನಮ್ಮ ಕಡೆ ವಿಜಯನಗರದಲ್ಲಿ ಯಾವುದಕ್ಕು ಸಹ ಒಂದೇ ಒಂದು ಬೆಳೆ ಅಂತ ಹೇಳಿದರೆ ಕಬ್ಬು ಅದು ಎಲ್ಲ ಕಾಲದಲ್ಲಿಯು ಸಹ ಬರುವಂತಹ ಒಂದು ಬೆಳೆ ಕಬ್ಬು ಬೆಳೆ ಮಳೆಗಾಲಕ್ಕು ಬರುತ್ತೆ ಮತ್ತು ಚಳಿಗಾಲಕ್ಕು ಬರುತ್ತೆ ಬೇಸಿಗೆ ಕಾಲದಲ್ಲಿಯೂ ಸಹ ಕಬ್ಬು ಬರುತ್ತೆ ಯಾವ ಕಾಲದಲ್ಲು ಹಾಕಿದರು ಸಹ ಕಬ್ಬನ್ನು ನಾವು ಬೆಳಿಬೌದು ಅಂದರೆ ಅದು ಹನ್ನೆರಡು ಹನ್ನೊಂದು ತಿಂಗಳ ಒಂದು ಬೆಳೆ ಆಗಿರೋದ್ರಿಂದ ಅದೇ ಒಂದು ವರ್ಷ ಪೂರ್ತಿ ಒಂದು ಬೆಳೆಯಾಗಿ ಸಹ ನಾವು ಬೆಳಿತೀವಿ ಬೆಳೆದ್ಬಿಟ್ಟು ಅದನ್ನು ಮಾರ್ಕೆಟ್ ಮಾಡ್ಬೋದು ಯಾವ ರೀತಿ ಮಾರ್ಕೆಟ್ ಮಾಡ್ಬೋದಪ್ಪಾ ಅಂತ್ ಹೇಳಿದರೆ ಗಾಣಗಳಿಗೆ ಹಾಕ್ತಿವಿ ಗಾಣದ ಜೊತೆಯಲ್ಲಿ ಮತ್ತು ಶುಗರ್ ಫ್ಯಾಕ್ಟ್ರಿ ಅನ್ನೋದಿರುತ್ತೆ ಶುಗರ್ ಫ್ಯಾಕ್ಟ್ರಿಗು ಸಹ ಹಾಕ್ತಿವಿ ಗಾಣಕ್ಕೆ ಹಾಕಿವಪಾ ಅಂದರೆ ಬೆಲ್ಲವನ್ನು ತಯಾರು ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗೆ ಹಾಕಿವೆಪಾ ಅಂದರೆ ಅಲ್ಲಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ ಇಲ್ಲಿ ಬೆಲ್ಲ ಅದರ ಜೊತೆಯಲ್ಲಿ ಸಹ ಸಕ್ಕರೆ ಸಹ ಹ್ಞೂ ತಯಾರು ಮಾಡ್ತಾರೆ ಅದೇ ರೀತಿ ಹಾಲು ಕಬ್ಬಿನ ಹಾಲು ಸಹ ತಯಾರು ಮಾಡ್ತಾರೆ ಈ ರೀತಿ ಒಂದು ಬೆಳೆ ಬೆಳೆಯೋದ್ರಿಂದ ಇಷ್ಟೆಲ್ಲ ಅನುಕೂಲ ನಮಗ್ ಆಗುತ್ತೆ ನಾವು ಇವೆಲ್ಲ ಎಲ್ಲ ಹವಮಾನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ವರ್ಷ ಪೂರ್ತಿ ಬೆಳೆಯವಂಥ ಒಂದೇ ಒಂದು ಬೆಳೆ ಕಬ್ಬು ಆ ವರ್ಷ ಪೂರ್ತಿ ಬೆಳೆದು ನಾವು ಇಷ್ಟೆಲ್ಲ ಉಪಯೋಗಗಳನ್ನು ಆ ಕಬ್ಬಿಂದ ಮಾಡ್ಕೋತೀವಿ ಅದೇ ರೀತಿ ನಾವು ಇಲ್ಲಿ ಬೆಳೆಯುವಂತಹ ಒಂದು ಬೆಳೆಗಳಾಗಿದೆ ಅದರ ಜೊತೆಯಲ್ಲಿ ತೆಂಗಿನ್ ಕಾಯಿ ಭತ್ತ ಭತ್ತ ಭತ್ತ ಅಂತಕ್ಷಣ ಅಕ್ಕಿ ಅಕ್ಕಿ ಬರುತ್ತೆ ನಮಿಗೆ ಭತ್ತ ಬೆಳ್ದಿವಪ್ಪ ಅಂತ ಹೇಳಿದ್ರೆ ಅಕ್ಕಿ ಬರುತ್ತೆ ಅಕ್ಕಿ ಮಾಡಿಬಿಟ್ಟು ಅದನ್ನು ಮಾರಾಟ ಎಷ್ಟಾಗುತ್ತೋ ನಮಗೆ ಮನೆಗೆ ಉಳಿಸ್ಕೊಂಡು ಅಷ್ಟು ಮಾರಾಟ ಮಾಡ್ತೀವಿ ಮಾರಾಟ ಮಾಡಿದಷ್ಟು ನಾವು ಎಷ್ಟು ಉಳ್ದಿದ್ದು ನಮ್ಮ ಮನೆಯಲ್ಲಿ ನಾವು ವರ್ಷ ಪೂರ್ತಿ ತಿನ್ನೋದಕ್ಕು ಸಹ ಅಕ್ಕಿಯನ್ನ ಇಟ್ಕೋತೀವಿ ಅಕ್ಕಿ ಇಟ್ಕೊಂಡು ನಾವು ಬೆಳೆ ವರ್ಷ ಪೂರ್ತಿ ಯಾವುದೇ ರೀತಿಯಲ್ಲಿ ಕಷ್ಟ ಆಗಲಾರ್ದಂಗೆ ನಾವು ಅಕ್ಕಿಯನ್ನು ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡ್ತೀವಿ ಅದೇ ನಮಗೆ ಎಷ್ಟಾಗುತ್ತೋ ವರ್ಷ ಪೂರ್ತಿ ಆಗೋವಷ್ಟನ್ನು ಇಟ್ಕೊಂಡು ಉಳ್ದಿದನ್ನ ನಾವು ಮಾರಾಟ ಸಹ ಮಾಡ್ತೀವಿ